ಹಾಂ ಹೇಳಿ ಏನಾಗಿದೆ ನಿಮ್ಮ ಹೆಸ್ರ್ ಏನು ಹೇಳಿ ಹೌದ ಓಕೆ ನಿಮ್ಗೆ ಏನಾಗಿದೆ ಏನು ನಿಮಗೆ

ಹೌದಾ ಶೀತ ನೀರಲ್ಲಿ ಏನಾದ್ರು ನೆಂದಿರಾ ಮಳೇಲಿ ನೆಂದಿದ್ದಿರಾ ಮಳೇಲಿ ನೆಂದಿದ್ದಿರಾ ಆಮೇಲೆ ಬನ್ನಿ ಬನ್ನಿ ಒಂದು ಸಲ ಆಸ್ಪೆಟ್ಲಿಗೆ ಕ್ಲಿನಿಕ್ಕಿಗೆ ಬನ್ನಿ ಮಾಡುವಾ ಹಾಂ ನೀವು ನೀವು ಯಾವ ಟೈಮಲ್ಲಿ ಬರ್ತೀರ ಹೇಳಿ ನಾವು ಒಂಬತ್ತರಿಂದ ಸಂಜೆ ಐದು ಮನೆಮದ್ದು ಅಂದರೆ ಇದು ಮಾಡಿಕೊಳ್ಳಿ ಬಿಸ್ನೀರು ಕಾಯ್ಸ್ಕೊಂಡು ಮೆಂತೊ ಪ್ಲಸ್ಸು ಇದು ಬರುತ್ತಲ್ಲವಾ ಅದನ್ನು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ನೀರು ತಲೆ ಕೊಟ್ಟುಬಿಟ್ಟು ಆವಿ ಹಬೆ ತಗೊಳ್ಳಿರಿ ಸ್ವಲ್ಪ ತಲೆಭಾರ ಕಡಿಮೆ ಆಗುತ್ತೆ ಅದು ಅದಾದ ನಂತರ ನಿಮ್ಗೆ ಏನಾದರೂ ಕೋಲ್ಡ್ ಜಾಸ್ತಿ ಆಗಿತ್ತು ಅಂತಂದರೆ ಶೀತ ಈ ಥರ ಅಂತಂದರೆ ಮೊಟ್ಟೆ ತಿನ್ನಿ ಹೀಟು ಬೇಕಲ್ಲವಾ ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ ಅದಾದ ಅಂದರೆ ಮತ್ತು ಬೆಚ್ಚಗಿರಿ ಕಿವಿಗೆ ಹತ್ತಿ ಎಲ್ಲ ಹಾಕಿಕೊಂಡು ಸ್ವೆಟ್ರ್ ಗಿಟ್ರ್ ಎಲ್ಲ ಹಾಕಿಕೊಂಡು ಬೆಚ್ಚಗೆ ಇರಿ ಬಿಸಿ ನೀರು ಕುಡಿಯಿರಿ ಕೆಮ್ಮು ಆ ಥರ ಇದೆಯಾ ಕೆಮ್ಮು ಆ ಥರ ಇದೆಯಾ ಕೆಮ್ಮು ಓ ಗಂಟಲು ಉರಿ ಬರೋದು ಕಡಿತ ಬರೋದು ಈ ಥರ ಏನಾದರೂ

ಕೆಮ್ಮು ಏನು ಕೆಮ್ಮು ಬರುತ್ತಾ ಹೌದಾ ಇದು ಹ್ಞೂ ಹ್ಞೂ ಓನು ಹರ್ಳ್ ಉಪ್ ಹಾಕ್ಕೊಂಡು ಬಿಸಿನೀರಲ್ಲಿ ಉಪ್ಪು ಹಾಕ್ಕೊಂಡು ರಾತ್ರಿ ಮಲಗುವಾಗ ಈ ಥರ ಮುಕ್ಕಳಿಸಿ ಗಳ ಗಳ ಅಂತಾರೆ ಗೊತ್ತಾ ಆ ಥರ ಮಾಡಿ ಉಗಿಯಿರಿ ಇಲ್ಲ ಅಕಸ್ಮಾತ್ ನುಂಗಿದರೂ ಏನೂ ಸಮಸ್ಯೆ ಇಲ್ಲ ಕಫ ಕರಗ್ತಾ ಬರುತ್ತೆ ಬಿಸ್ನೀರು ಅಲ್ಲವಾ ಉಪ್ಪು ಇದು ಕರಗ್ತಾ ಬರುತ್ತೆ ಏನೂ ತೊಂದರೆ ಅನಿಸಲ್ಲ ಮತ್ತು ಮತ್ತೇನಾದರೂ ಸಮಸ್ಯೆ ಇದೆಯಾ ತಲೆನೋವು ಇದೆಯಾ ಮೈಕೈ ನೋವು ಹಾಂ ಒಂದು ಸಲ ಬನ್ನಿ ನೋಡುವ ತಲೆನೋವು ಮೈಕೈ ನೋವು ಈ ಥರ ಇದ್ದರೆ ಬನ್ನಿ ಆಸ್ಪೆಟ್ಲಿಗೆ ಹಾಂ ಐದು ಗಂಟೆ ಒಳಗೇ ಬರಬೇಕು ಐದು ಗಂಟೆಗಲ್ಲ ಹಾಂ ಓಕೆ ಹಾಂ ಸರಿಯಪ್ಪ